ನಮ್ಮ ಜಿಲ್ಲೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ನವರು ಹೆಣ್ಣುಮಕ್ಳ ಒಂದು ಹೆಣ್ಣು ತಂಡವು ರಾಜ್ಯವನ್ನು ಪ್ರ ರಾಜ್ಯದಲ್ಲಿ ರಾಜ್ಯಮಟ್ಟದಲ್ಲಿ ಅವರು ಗೆಲುವನ್ನು ಸಾಧಿಸಿ ರಾಷ್ಟ್ರಮಟ್ಟದಲ್ಲಿ ಅವರು ಪ್ರತಿನಿಧಿಸ್ದಂತಹ ಒಂದು ವಿಶೇಷತೆ ಈ ನಮ್ಮ ಜಿಲ್ಲೆಯಲ್ಲಿದೆ ಅದು ಕಳೆದ ವರ್ಷದಲ್ಲಿ ನೆಡೆದಂತ ಒಂದು ಕ್ರೀಡಾ ತಂಡದ ಹೆಸರು ಇದಾಗಿರುತ್ತೆ